ಹಲೋ ಹಾಂ ಹಲೋ ಹಾಂ ಹೌದು ಹೇಳಿ ಏನಾಗಬೇಕಿತ್ತು ಓಕೆ ಎಷ್ಟು ಜನ ಅಮ್ಮ ಒಂದು ತಿಂಗಳು ಟ್ರಿಪ್ಪಾ ಓಕೆ ಹದಿನೈದು ಜನ ಓಕೆ ಓಕೆ ಹಾಗಿದ್ದರೆ ನೀವು ಒಂದು ದಿನಕ್ಕೆ ಎಷ್ಟು ಊರುಗಳನ್ನು ಎಷ್ಟು ಸಮಯ ತೊಗೊಳ್ತದೆ ಅದೆಲ್ಲ ಲೆಕ್ಕ ಹಾಕಬೇಕಾಗತ್ತೆ ಸೊ ನೀವು ಈವಾಗ ಟೋಟಲಾಗಿ ಹದಿನೈದು ಜನ ಬರ್ತಾ ಇದ್ದೀರ ಒಂದು ತಿಂಗಳ ಮಟ್ಟಿಗೆ ಅಲ್ವಾ ಹಾಗಾಗಿ ಇದರ ಬೆಲೆ ಅದರ ಬಗ್ಗೆ ನಿಮಗೇನಾದರೂ ಮಾಹಿತಿ ಬೇಕಾ ಎಷ್ಟಾಗುತ್ತೆ ಏನು ಅಂತ ಓಕೆ ಈಗ ಹದಿನೈದು ಜನ ಅಂತೀರ ಒಂದು ತಿಂಗಳು ಅಂದರೆ ಏನಿಲ್ಲ ಅಂದರೂ ಒಂದು ದಿನಕ್ಕೆ ಲೆಕ್ಕ ಹಾಕಿದರೆ ಏನಿಲ್ಲ ಅಂದರೂ ಒಂದು ಮೂವತ್ತು ಸಾವಿರ ರೂಪಾಯಿ ಆಗತ್ತೆ ಅಮ್ಮ ಹಾಂ ಹಾಗೆಯೇ ನೀವು ಇಲ್ಲ ಇಲ್ಲ ಇದು ಫಿಕ್ಸ್ಡ್ ಅಮೌಂಟ್ ಆಗಿರತ್ತಮ್ಮ ಅದರಲ್ಲೂ ಒನ್ ಮಂತ್ ಅಂತ ಕೇಳ್ತಾಯಿದ್ದೀರ ಅಲ್ವಾ ಹಾಗಾಗಿ ಹಾಂ ಹಾಗೆ ಮೊದಲು ನಿಮಗೆ ಶುರು ಮಾಡೋದು ದಾವಣಗೆರೆಯಿಂದ ಶುರು ಮಾಡ್ತೇವೆ ಇದು ಏನಪ್ಪ ಅಂದರೆ ನೀವು ಒಂದು ಊರಲ್ಲಿ ಎಷ್ಟು ಸಮಯ ತೆಗದ್ಕೊಳ್ತೀರಾ ಒಂದು ಊರಲ್ಲಿ ನೀವು ಎಷ್ಟು ಸಮಯ ತೆಗೆದುಕೊಂಡು ಸುತ್ತಾಡಿಕೊಂಡು ನೋಡಿಕೊಂಡು ಬರ್ತೀರ ಅದರ ಮೇಲೆ ನೆಕ್ಸ್ಟ್ ಪ್ರವಾಸನ ಮುಂದುವರ್ಸೋದರ ಬಗ್ಗೆ ನಾವು ಪ್ಲಾನ್ ಮಾಡ್ತೇವೆ ಹಾಗಾಗಿ ಹಾಂ ಹೌದು ಹಾಗಾಗಿ ಇದರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಮತ್ತೆ ಕಾಂಟ್ಯಾಕ್ಟ್ ಮಾಡ್ಬೋದು ಓಕೆ ಮತ್ತೇನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕರೆ ಮಾಡಿ ಓಕೆ ನಮಸ್ತೆ ಬಾಯ್